ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟೂ ಎಲ್ಲ ಥರ ಹಬ್ಬಗಳು ನಡಿತದೆ ಅದರಲ್ಲೂ ನಮ್ಮ ತುಂಬ ಮೈಸೂರು ಆ ಸೈಡೆಲ್ಲ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಹಬ್ಬಗಳನ್ನ ಮಾಡ್ತಾರೆ ನಾವು ಆಲ್ಮೊಸ್ಟು ಮೈಸೂರು ಕಡೆ ಎಲ್ಲ ಹೋಗಿದ್ದೀವಿ ದಸರಾ ಅದೂ ದೇಶಾದ್ಯಂತ ಅಂದರೆ ತುಂಬ ಖುಷಿ ಪಟ್ಟು ಆಚರ್ಸೋಂಥ ಹಬ್ಬ ಅದು ದಸರಾ ಮೈಸೂರು ದಸರಾ ಅದು ತುಂಬ ಚೆನ್ನಾಗಿರುತ್ತೆ ನಾವೂ ಇದು ದಸರಾಗೆಲ್ಲ ಹೋಗಿದ್ದೀವಿ ನಾವೂ ಹೋಗಿ ತುಂಬ ಅಂದರೆ ಜನ ಅಂದರೆ ಜನ ಸಖತ್ತು ರಶ್ಶು ಏನೋ ಒಂಥರ ಅಂಬಾರಿ ನೋಡದೆ ತುಂಬ ಖುಷಿ ಆಗುತ್ತೆ ನಂಗೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲೆಲ್ಲ ಹಬ್ಬಗಳನ್ನ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬ ಬಂದರೆ ಎಲ್ಲ ಮನೆಗೆಲ್ಲಾ ಎಳ್ಳು ಬೆಲ್ಲ ಎಲ್ಲ ಹಂಚಿ ದನ ಕರುಗಳನ್ನೆಲ್ಲ ತೊಳೆದು ಪೂಜೆ ಮಾಡಿ ನಿಷ್ಟವಾದದ್ದನ್ನ ಬೆಂಕಿ ಹಾಕಿಯೇ ಇದು ಅದನ್ನು ಬೆಂಕಿಯಲ್ಲಿ ಆರಿಸಿ ಅಂದರೆ ಏನಕ್ಕೆ ದನ ಕರುಗಳ್ನ ಬೆಂಕಿಯಲ್ಲಿ ಆರ್ಸೋದಂದ್ರೆ ಅದು ಮೈಯ್ಯಲ್ಲಿರೋ ಹುಳುಗಳು ಅವೆಲ್ಲ ಬೆಂಕಿ ಶಾಖಕ್ಕೆ ಬಿದ್ದೋಗ್ಲಿ ಅಂತ ಬೆಂಕಿಯಲ್ಲಿ ಆರಿಸ್ತಾರೆ ದನ ಕರುಗಳ್ನ ಮತ್ತೆ ಚೆನ್ನಾಗೆ ಡೆಕೊರೇಶನ್ ಮಾಡ್ತಾರೆ ದನಗಳನ್ನ ಮತ್ತು ಸಂಕ್ರಾಂತಿ ಹಬ್ಬ ಅದು ಚೆನ್ನಾಗಿರುತ್ತೆ ಅದಾದ್ಮೇಲೆ ಯುಗಾದಿ ಹಬ್ಬ ಯುಗಾದಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಒಂದು ಗಾದೆಯೇ ಐತೆ ಅದು ಚೆನ್ನಾಗಿರುತ್ತೆ ಯುಗಾದಿ ಹಬ್ಬದಲ್ಲಿ ಆಲ್ಮೋಸ್ಟ್ ನಾವೂ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಒಂದು ಕಾಲು ಗಂಟೆ ಕಾಲು ಗಂಟೆ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀವಿ ಅಂದರೆ ಮೈಲಿರೋ ಅಂದರೆ ಕೆಟ್ಟ ಅಂದರೆ ಮೈಯ್ಯಲ್ಲಿ ಸ್ವಲ್ಪ ಅಂದರೆ ಚರ್ಮ ಕಾಯಿಲೆ ಅದು ಇದು ಇದು ಇದ್ದರೆ ಎಲ್ಲ ಹೋಗುತ್ತೆ ಅಂತ ನಂಬಿಕೆ ಅಷ್ಟೇ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಐಡಿಯಸ್ ಏನೂ ಗೊತ್ತಿಲ್ಲ ಅದಾದ್ಮೇಲೆ ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟು ತುಂಬ ಗಣೇಶ ಗೌರಿ ಗಣೇಶ ಹಬ್ಬ ಬರುತ್ತೆ ಆ ಹಬ್ಬವೂ ತುಂಬ ಖುಷಿಯಿಂದ ಆಚರಿಸ್ತೀವಿ ಗೌರಿ ಗಣೇಶ ಎಲ್ಲವೂ ಕೂರಿಸಿ ಚೆನ್ನಾಗಿರುತ್ತೆ ಅದು ಹಬ್ಬ ಮತ್ತು ಲಾಸ್ಟು ಒಂದು ಒಂದು ವೀಕ್ ಇಟ್ಕೊಂಡು ಇರ್ತೀವಿ ಗೌರಿ ಗ ಗೌರಿಯೂ ಮತ್ತು ಗಣೇಶನೂ ಲಾಸ್ಟ್ ಫೈನಲಲ್ಲಿ ಗಣೇಶನ್ನ ಬಿಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗೋಲ್ಲ ಮಾತ್ರ ಎಂಜಾಯ್ ಮಾಡ್ತೀವಿ ಗಣೇಶನ್ನ ಬಿಡೋ ಟೈಮಲೆಲ್ಲ ಸಾಂಗ್ ಎಲ್ಲ ಹಾಕ್ಕೊಂಡು ವಾದ್ಯ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಗೌರಿ ಗಣೇಶ ಫೆಸ್ಟಿವಲ್ಲು ಮತ್ತು ಗಣೇಶನ್ನ ಬಿಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ಕೆರೆ ಮತ್ತು ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಕೆರೆಗಳಲ್ಲಿ ಗೌರಿ ಗಣೇಶನನ್ನ ಮುಳ್ಗ್ಸೋದು ಅಲ್ಲೋಗಿಬಿಟ್ಟು ಬಿಟ್ಟು ಬರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬ ಆದ್ಮೇಲೆ ನೆಕ್ಸ್ಟ್ ತುಂಬ ಹಬ್ಬಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಮುಸ್ಲಿಮ್ಮು ಅವ್ರದ್ದು ಹಬ್ಬಗಳು ತುಂಬ ಚೆನ್ನಾಗಿರುತ್ತೆ ಕ್ರಿಶ್ಚನ್ ಅವ್ರದ್ದು ವರ್ಷಕ್ಕೆ ಒಂದೇ ಸಲ ಅದು ಏಸು ಹುಟ್ಟಿದ್ದನ್ನ ಆಚರಿಸ್ತಾರೆ ಇನ್ನೂ ಮುಸ್ಲಿಮ್ ಅವ್ರಿಗೆ ವರ್ಷದಲ್ಲಿ ಎರಡು ಹಬ್ಬಗಳು ಬರುತ್ತವೆ ಮತ್ತು ಅದಾದ್ಮೇಲೆ ನಮ್ಮ ಹಿಂದುಗಳದ್ದು ಹಬ್ಬನೇ ತುಂಬ ಹಬ್ಬಗಳಿದೆ ದೀಪಾವಳಿ ಆ ಹಬ್ಬದ ಬಗ್ಗೆ ಹೇಳೋಂಗೆ ಇಲ್ಲ ದೀಪಾವಳಿ ಹಬ್ಬನೂ ತುಂಬ ಚೆನ್ನಾಗಿರುತ್ತೆ ಅದ್ರಲ್ಲೂ ಅದಾದ್ಮೇಲೆ ದೀಪಾವಳಿ ಹಬ್ಬನೂ ಚೆನ್ನಾಗೇ ಮಾಡ್ತೀವಿ ದೀಪ ಎಲ್ಲ ಹಚ್ಚಿ ಅದು ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬ ಅದಾದ್ಮೇಲೆ ಮೈಸೂರು ಮೈಸೂರಲ್ಲೆಲ್ಲ ಅಂದರೆ ದಸರಾ ಅಂತೆಲ್ಲ ಇರುತ್ತೆ ಅದೆಲ್ಲ ಮೈಸೂರು ಆಲ್ಮೋಸ್ಟ್ ಈಗ ಮೈಸೂರನ್ನ ಕಲ್ಚರಲ್ ಸಿಟಿ ಅಂತಲೇ ಹೇಳ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಮೈಸೂರಲ್ಲಿ ದಸರಾ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಚಾಮುಂಡೇಶ್ವರಿ ತಾಯಿನ ಮೆರವಣ್ಗೆ ಮಾಡ್ತಾರೆ ಅದು ನೋಡೋಕ್ಕೆ ಜನ ಅಂದರೆ ತುಂಬ ಜನ ಬರ್ತಾರೆ ಆ ಹಬ್ಬನೂ ತುಂಬ ಚೆನ್ನಾಗಿರುತ್ತೆ ಅದಾದ್ಮೇಲೆ ನೆಕ್ಸ್ಟು ಇನ್ನೂ ನಮ್ಮ ಸೈಡು ತುಂಬ ದೀಪಾವಳಿ ಯುಗಾದಿ ಮತ್ತು ಸಂಕ್ರಾಂತಿ ಮತ್ತು ಆಯುಧ ಪೂಜೆ ಹಂಗೆ ನಾನಾ ಥರದ ಹಬ್ಬಗಳಿರುತ್ತಾವೆ ಆ ಹಬ್ಬಗಳಂದು ನಾವು ಆಲ್ಮೋಸ್ಟು ಎಲ್ಲ ಹಬ್ಬಗಳನ್ನು ಮಾಡ್ತೀವಿ ಖುಷಿ ಆಗುತ್ತೆ ನಮ್ಮ ಹಿಂದುಗಳ ಹಬ್ಬ ಅಂದರೆ ಮತ್ತು ಇನ್ನೂ ಅದಾದ್ಮೇಲೆ ನೆಕ್ಸ್ಟು ಅಂದರೆ ಆರ್ ಎಸ್ ಎಸ್ ಅವ್ರದ್ದು ಭಜರಂಗ ದಳದ್ದು ಅದು ಫಂಕ್ಷನ್ಗಳು ತುಂಬ ಚೆನ್ನಾಗಿರುತ್ತೆ ಅದರಲ್ಲೆಲ್ಲ ಅಟೆಂಡ್ ಮಾಡಿರ್ತೀವಿ ನಾವು ಇಷ್ಟು ಅದಾದ್ಮೇಲೆ ಇನ್ನೂ ಬೇರೆ ಬೇರೆ ಅಂದರೆ ಹಬ್ಬಗಳನ್ನೇ ಅಂದರೆ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಆಚರಿಸ್ತಾರೆ ಬೇರೆ ಪ್ರೊಸಿಜರ್ ಬೇರೆ ಪ್ರೊಸಿಜರಲೆಲ್ಲ ಹಬ್ಬಗಳನ್ನ ಆಚರಿಸ್ತಾರೆ ಇದೂ ನಮ್ಮ ಅದರಲ್ಲೂ ನಮ್ಮ ನಮ್ಮ ಸೈಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಬ್ಬ ನಾವು ನಾವಂತೂ ಹಬ್ಬಗಳದನ್ನು ಎಂಜಾಯ್ ಮಾಡ್ತೀವಿ ಎಂಜಾಯ್ ಮಾಡ್ಕೊಂಡೆ ಹಬ್ಬಗಳನ್ನ ಮಾಡ್ತೀವಿ ಸೊ ಅದಾದ್ಮೇಲೆ ನೆಕ್ಸ್ಟು ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಇನ್ನೂ ತುಂಬ ಹಬ್ಬಗಳಿದ್ದಾವೆ ಬೇರೆ ಕಡೆ ಎಲ್ಲ ಯಾವ ಯಾವ ಥರ ನೋಡಿಲ್ಲ ಅಂದರೆ ನಮ್ಮ ಸೈಡ್ ನಾವು ಮಾಡೋ ಹಬ್ಬ ಮಾತ್ರಗಳು ಎಲ್ಲ ಚೆನ್ನಾಗಿರುತ್ತೆ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟು ಮತ್ತು ಬೇರೆ ಇನ್ನು ಯಾವ ಹಬ್ಬ ಹೇಳೋದು ಅಂದರೆ ನಮ್ಮ ಮೈಸೂರು ಮೈಸೂರು ಬಿಟ್ಟರೆ ಇನ್ನು ಬೇರೆ ಕಡೆ ಬೇರೆ ಬೇರೆ ಹಬ್ಬಗಳಲ್ಲಿಇರ್ತಾವೆ ಇನ್ನೂ ಶಿವರಾತ್ರಿ ಅಂತಾರೆ ಶಿವರಾತ್ರಿ ಹಬ್ಬದಲ್ಲು ತುಂಬ ಚೆನ್ನಾಗಿರುತ್ತೆ ನೈಟೆಲ್ಲ ಜಾಗರಣೆ ಎಲ್ಲ ಮಾಡ್ಕೊಂಡು ಅದು ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬ ಮತ್ತು ಅದೇನು ಟಮ್ಟಾ ಅಂತೆಲ್ಲ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನಾವೂ ಆಲ್ಮೋಸ್ಟ್ ಅದನ್ನೇ ಅದನ್ನ ತಿನ್ನೋದು ಕಡಿಮೆ ಅಪರೂಪ ಒಂದೊಂದೆಲ್ಲ ತಿಂತೀವಿ ಅದು ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬ ಅದನ್ನೂ ತುಂಬ ಗ್ರ್ಯಾಂಡಾಗಿ ನಮ್ಮ ಆಲ್ಮೋಸ್ಟು ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಮ್ಮ ಸಕಲೇಶಪುರದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹೊಳೆಮಾ ಮಹದೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಫುಲ್ ನೈಟೆಲ್ಲ ಜಾಗರಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಮ್ಮ ಸಕಲೇಶಪುರ ಸೈಡ್ ಶಿವರಾತ್ರಿ ಹಬ್ಬ ಎಲ್ಲ ಅದಾದ್ಮೇಲೆ ನೆಕ್ಸ್ಟು ಶಿವರಾತ್ರಿ ಹಬ್ಬ ಬಿಟ್ಟರೆ ನೆಕ್ಸ್ಟ್ ತುಂಬ ಹಬ್ಬಗಳಿದ್ದಾವೆ ನಮ್ಮ ಹಿಂದೂ ಸಂಸ್ಕೃತಿಲೀ ಹಬ್ಬಗಳು ತುಂಬ ಇದ್ದಾವೆ ಇನ್ನೂ ಗೌರಿ ಗಣೇಶ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಮತ್ತೇನು ಅದ್ರ ಬಗ್ಗೆ ಹೇಳೋದೇನು ಬೇಡ ಅದಾದ್ಮೇಲೆ ನೆಕ್ಸ್ಟು ಇನ್ನೂ ಮೈಸೂರು ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆಯುಧ ಪೂಜೆ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಸೈಡ್ ಆಯುಧ ಪೂಜೆ ಅದನ್ನು ಮಾಮೂಲೀ ಕೆಲವ್ರು ಅದೆ ತುಂಬ ಮಾಡ್ತಾರೆ ಇನ್ನು ಕೆಲವ್ರು ಮಾಡೋಲ್ಲ ನಮ್ಮ ಸೈಡೆಲ್ಲ ಆಯುಧ ಪೂಜೆ ಹಬ್ಬ ಅಂದರೆ ನಮಗಂತೂ ಫುಲ್ ಖುಷಿ ಅಂದರೆ ಗಾಡಿ ಎಲ್ಲ ಪೂಜೆ ಮಾಡಿ ಅದರಿಂದ ಆಯುಧ ಪೂಜೆ ಎಲ್ಲ ಮಾಡ್ತೀವಿ ನಾವು ನಮ್ಮ ಸೈಡು ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೂ ಆಯುಧ ಪೂಜೆ ಆಲ್ಮೋಸ್ಟ್ ಗಾಡಿಗಳಲ್ಲಿನೂ ಪೂಜೆ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಆಯುಧ ಪೂಜೆ ಆ ಹಬ್ಬ ಆದ್ಮೇಲೆ ಇನ್ನೂ ನೆಕ್ಸ್ಟು ಆಯುಧ ಪೂಜೆ ಆದಮೇಲೆ ನೆಕ್ಸ್ಟು ಯುಗಾದಿ ಹಬ್ಬ ಇರುತ್ತೆ ಅದು ಯುಗಾದಿ ಹಬ್ಬನೂ ತುಂಬ ಚೆನ್ನಾಗಿ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಹಚ್ಕೊಂಡು ನೋಡೋಕೆ ಖುಷಿ ಆಗುತ್ತೆ ಹಬ್ಬಗಳಲ್ಲಿ ಅದು ಬೇವು ಬೆಲ್ಲ ಎಲ್ಲ ತಿಂದ್ಕೊಂಡು ಚೆನ್ನಾಗಿ ಮಾಡ್ತೀವಿ ಯುಗಾದಿ ಹಬ್ಬನೂ ಅದಾದ್ಮೇಲೆ ಮತ್ತು ಇನ್ನ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಗೌರಿ ಗಣೇಶ ಹಬ್ದಲ್ಲೂ ಅಷ್ಟೇ ಗೌರಿ ಗಣೇಶನೆಲ್ಲ ಕೂರಿಸಿ ಅದು ತುಂಬ ಚೆನ್ನಾಗಿರುತ್ತೆ ಇನ್ನೂ ನಮ್ಮ ಗೌರಿ ಗಣೇಶ ಹಬ್ಬ ಆದ್ಮೇಲೆ ಸಂಕ್ರಾಂತಿದೆ ಎಳ್ಳು ಬೆಲ್ಲ ಎಲ್ಲನೂ ಎಲ್ಲ ಮನೆ ಮನೆಗೂ ಹಂಚಿ ಇದೂ ಎಲ್ಲ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟು ಇನ್ನೂ ಷಷ್ಠಿ ಹಬ್ಬ ಅಂತ ಬರುತ್ತೆ ಆ ಹಬ್ಬನೂ ತುಂಬ ಚೆನ್ನಾಗಿರುತ್ತೆ ಷಷ್ಠಿ ಸಾರಂತ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅದರಲ್ಲಿ ತರಕಾರಿಗಳೆಲ್ಲ ನಮ್ಮ ಮನೆ ಮನೆಗೂ ಹೋಗಿ ಹಚ್ಚಿ ಆ ಹಬ್ಬನ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಸೃಷ್ಟಿ ಹಬ್ಬ ಅದಾದ್ಮೇಲೆ ನೆಕ್ಸ್ಟು ಷಷ್ಠಿ ಹಬ್ಬ ಅದಾದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನೂ ತುಂಬ ತುಂಬ ಥರದ ಹಬ್ಬಗಳಿದ್ದಾವೆ ಅದ್ರಲ್ಲಿ ಸ್ವಲ್ಪ ನೆನ್ಪಿರೋದು ಹೇಳಿದ್ದೀನಿ ಅಷ್ಟೇ ಅದಾದ್ಮೇಲೆ ನೆಕ್ಸ್ಟು ಇನ್ನೂ ಬೇರೆ ಕಡೆ ಹಬ್ಬಗಳದ್ದೂ ಯಾವ ಥರ ಯಾವ ಪ್ರೊಸಿಜರಲಿರುತ್ತೆ ಅಂತ ಗೊತ್ತಿಲ್ಲ ಹಬ್ಬಗಳು ಅಂದರೆ ಬೇರೆ ಬೇರೆ ಡಿಸ್ಟಿಕ್ಗಳಿಗೆಲ್ಲ ಹೋಗಿ ನೋಡ್ಬೇಕಂತ ಒಂದು ಆಸೆ ಹಬ್ಬಗಳ್ನ ಅವ್ರು ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಏನು ಅಂತವ ಅದಾದ್ಮೇಲೆ ನೆಕ್ಸ್ಟೂ ಇನ್ನೂ ಬೇರೆ ಎಲ್ಲ ಆಲ್ಮೋಸ್ಟ್ ಮೈಸೂರು ಸೈಡೆಲ್ಲ ಚೆನ್ನಾಗಿರುತ್ತೆ ಹಬ್ಬಗಳು